ಹಲೋ ಅದು ಪ್ರಮೋದಿನಿ ರೆಸ್ಟೋರೆಂಟಾ ಪ್ರಮೋದಿನಿ ರೆಸ್ಟೋರೆಂಟ್ ಕಲ್ಚರ್ ಅಡ್ ಕಲ್ಚರ್ ಒಳಗೆ ಅಡುಗೆ ಚೆನ್ನಾಗ್ ಇರತ್ತಂತೆ ಏನೇನಿದೆ ಹೇಳ್ತೀರ ಸರ್ ಹಂಗೇ ಅದ್ರ ರೇಟ್ ಹೇಳ್ತೀರಾ ಸರ್

ಹ್ಞೂ ಆಯಿತು

ಹ್ಞೂ ಸರ್

ನಾವು ಮೂರು ಪಾರ್ಸಲ್ ಹೇಳ್ತೀವಿ ನೀವು ನಮ್ಮ ಊರಿಗೆ ಡೆಲ್ ಡೆಲ್ವ್ ಡೆಲ್ವರಿ ಕಳಿಸ್ತೀರಾ

ಟಮೋಟೋ ರೈಸ್ ರೀ ಎರಡು ಪ್ಲೇಟ್ ಎರಡು ಪ್ಲೇಟು ಹ್ಞೂ ಬೆಣ್ಣೆ ದೋಸೆ ಹ್ಞೂ ಬೆಣ್ಣೆದೋಸೆ ಎರಡು ಪ್ಲೇಟ್

ಪಡ್ಡಿದೆಯಾ ಪಡ್ಡು ಹ್ಞೂ ಹ್ಞೂ ಗುಂಡುಪಂಗ್ಳ ಅದು ಎರಡು ಪ್ಲೇಟ್ ಅಷ್ಟೇ ಸರ್ ನಮ್ಮ ಊರು ತುಮಕೂರು

ತುಮಕೂರು ತುಮ್ಕೂರಿಗೆ ಕಳಿಸಿ ತುಮಕೂರಲ್ಲೇ ಸಿಟಿಯಲ್ಲಿ ಇದ್ದೀವಿ ಹೆಬ್ಬಾಗ ಕ್ರಾಸ್

ಹೌದ್ ಸರ್

ಟೋಟಲ್ ಎಷ್ಟಾಗುತ್ತೆ ಸರಿ ಸ್ಕ್ಯಾನ್ ಕಳಿಸ್ತೀರಾ ಹಾಂ ಆಯ್ತು ಸರ್ ಹ್ಞೂ ಆಯಿತು ಸ್ಕ್ಯಾನ್ ಮಾಡಿ ಪೋನ್ಪೇ ಮಾಡ್ತೀವಿ ನಾವು

ಹ್ಞೂ ಪ್ರಮೋದಿ ಮೇಡ್ ಹ್ಞೂ ಸರ್ ಸರಿ ಸರ್